ನಾವು ಮನೆಯನ್ನು ಮೊದಲು ಜೇಡಗಳು ಕಟ್ಟಿರೋ ಬಲೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟು ಬಲೆ ಗಿಲೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕಸಗುಡಿಸ್ಕೊಂಡು ನೀಟಾಗಿ ಎಲ್ಲಾನೂನು ಕಸ ಎತ್ತಿ ಹಾಕಿದಮೇಲೆ ಫಸ್ಟು ಒಂದು ಬಕೆಟ್ ತಗೊಂಡು ನೀರು ತಗೊಂಡು ಅದಕ್ ಪೆನಾಯ್ಲ್ ಹಾಕೊಂಡು ಬಟ್ಟೆಯಲ್ಲಿ ಸ್ವಚ್ಛಗೊಳಿಸ್ತೀವಿ ಒಂದು ಸೈಡಿಂದ ಒಂದು ಮೂಲೆಯಿಂದ ಹಿಡ್ದು ಎಲ್ಲ ಸಂದಿ ಮೂಲೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆಯಲ್ಲಿ ಗ್ಯಾಸು ಅಡಿಗೆ ಬಳ ಅಡ್ಗೆ ಮಾಡಿರೋದು ಎಲ್ಲನು ಎಣ್ಣೆ ಎಲ್ಲ ಹಾರಿರೋದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟು ಎಲ್ಲ ಮನೆ ನೀಟಾಗಿ ಸ್ವಚ್ಛ ಮಾಡ್ಕೊಂತೀವಿ ಆದರೆ ಮೊದಲಿನ ಕಾಲದಲ್ಲಿ ಈ ಗಾರೆ ನೆಲ ಈ ಟೈಲ್ಸು ಇದೆಲ್ಲ ಇಲ್ದಿದ್ದ ಕಾರಣದಿಂದಾಗಿ ಮೊದಲು ಸಗಣಿಯನ್ನು ಬಳಸ್ಕೊಂಡು ನೆಲ ಸಾರಿಸ್ತಿದ್ರು ಅದು ಮಣ್ಣಿನ ನೆಲ ಮಣ್ಣಿನ ಗೋಡೆ ಇದ್ದ ಕಾರಣದಿಂದಾಗಿ ಸಗಣಿಯನ್ನು ಬಳಸ್ಕೊಂಡು ಮಾಡ್ತಾಯಿದ್ರು ಇದನ್ನು ನಾವು ನೋಡಿದೀವಿ ಮೊದಲು ನಾವು ಸಣ್ಣದರಲ್ಲಿ ಇದ್ದಾಗ ನಮ್ಮ ಅಜ್ಜಿಯರೆಲ್ಲ ಈ ಥರ ಸಗಣಿ ಬಳಸ್ಕೊಂಡು ಮನೆ ಸಾರಿಸ್ಕೊಂಡು ಶುದ್ದ ಮಾಡ್ತಿದ್ರು ಗೋಡೆಗೆಲ್ಲ ಸುಣ್ಣ ಬಳಿತಿದ್ರು ನೆಲಕ್ಕೆಲ್ಲ ಸಗಣಿ ಸಾರಿಸಿ ಶುದ್ದ ಮಾಡ್ತಿದ್ರು ಇದರಿಂದ ಯಾವುದೇ ರೋ ರೀತಿಯ ರೋಗ ರುಜಿನಗಳು ಬರ್ತಿರಲಿಲ್ಲ ನಾವು ಈಗೆಲ್ಲ ಪೆನಾಯ್ಲು ಇದೆಲ್ಲ ಹಾಕಿ ನಾವು ಶುದ್ದ ಮಾಡ್ತೀವಿ ಆದರೆ ಅವಾಗ ಅವರು ಸಗಣಿಯನ್ನೇ ಒಂದು ಒಳ್ಳೆ ಒಂದು ಪೆನಾಯ್ಲ್ ರೀತಿಯಲ್ಲಿ ಬಳಸ್ಕೊಂಡು ಶುದ್ಧ ಮಾಡ್ತಾಯಿದ್ರು ಹೀಗಾಗಿ ಅವಾಗಿನ ಕಾಲದಲ್ಲಿ ಆರೋಗ್ಯವಂತರಾಗಿ ಜೀವನವನ್ನ ಕಳೆದಿದ್ದಾರೆ ಆದರೆ ಈಗಿನ ಕಾಲದಲ್ಲಿ ಆರೋಗ್ಯದಲ್ಲಿ ಚೆನ್ನಾಗಿ ಇದ್ದಾರೆ ಅನ್ನೋದೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಯಾರು ನೋಡಿದ್ರು ಅನಾರೋಗ್ಯ ಅನಾರೋಗ್ಯ ಅನ್ನೋದೇ ಜಾಸ್ತಿ ಆಗಿದೆ ಮೊದಲಿನ ಕಾಲದ ಆರೋಗ್ಯ ಈಗಿನ ಕಾಲದಲ್ಲಿ ಯಾರೇ ಜನರನ್ನು ಹುಡ್ಕುದ್ರು ಆ ಥರ ಜನಗಳು ಸಿಗೋಲ್ಲ ಹಾಗಾಗಿ ಶುಚಿತ್ವದಿಂದ ಇಟ್ಕೊಳೋದ್ರಿಂದ ಆರೋಗ್ಯ ಸಹ ಹೆಚ್ಚೋದು ಖಂಡಿತ